ಇವಾಗ ನಮ್ಮ ಊರಿನಲ್ಲಿ ಅಂದರೆ ನಮಗೆ ನೀರಿಗೆ ಅಷ್ಟೇನೂ ಅಭಾವ ಇರುವುದಿಲ್ಲ ಅಂದರೆ ಯಾಕೆಂದರೆ ನಮಗೆ ಈಗ ಪಂಚಾಯತ್ ಕಡೆಯಿಂದ ಸ್ವಜಲಧಾರೆ ಯೋಜನೆ ಇಂಥ ಒಂದು ಯೋಜನೆಗಳಿಂದ ನಮಗೆ ಮನೆ ಮನೆಗೆ ನಳ್ಳಿಯ ವ್ಯವಸ್ಥೆಯನ್ನು ಮಾಡಿ ದಿವಸಾಗಲೂ ನೀರಿನ ವ್ಯವಸ್ಥೆ ನೀರು ಬರ್ತದೆ ಅಂದರೆ ಅದರಲ್ಲಿ ನಾವು ತಿಂಗಳಿಗೆ ಹಣ ಕಟ್ಟಿದರೂ ನೀರಿನ ಒಂದು ಅಷ್ಟೊಂದು ಅಭಾವ ಇರೋಲ್ಲ ನಾವು ಮುಂಚೆ ಆದರೆ ನಾವು ಚಿಕ್ಕಂದಿನಿರುವಾಗ ಆದರೆ ನಮಗೆ ಒಂದು ಊರಿಗೆ ಒಂದು ಸರ್ಕಾರಿ ಬಾವಿ ಇಲ್ಲದಿದ್ದರೆ ಒಂದು ಬೋರ್ವೆಲ್ ಈ ಥರದ ವ್ಯವಸ್ಥೆ ಇರ್ತಿತ್ತು ಆವಾಗ ನಾವು ನೀರಿಗಾಗಿ ಪರದಾಡಬೇಕಾಗಿತ್ತು ಇವಾಗ ಅಂತಹ ಒಂದು ಸಂದರ್ಭಗಳು ಇಲ್ಲ ಅಂದರೆ ಈಗ ಅಂದರೆ ಈಗ ಹೆಚ್ಚಿನದಾಗಿ ಹೆಚ್ಚಾಗಿ ಮನೆಗೆ ನಾವು ಎಲ್ಲರ ಮನೆಯಲ್ಲಿ ಬಾವಿಯು ಇರ್ತದೆ ಆನಂತರ ಬಾವಿಗೆ ನೀರು ಕಡಿಮೆ ಆದರೂ ಕೂಡ ಇಂಗು ಗುಂಡಿಯಂತಹ ಒಂದು ಸ್ ಮನೆಯ ಬಾವಿಯ ಹತ್ತಿರವೇ ಒಂದು ಗುಂಡಿ ಮಾಡಿ ಬಂದರೆ ಗುಡ್ಡದಿಂದ ಎಲ್ಲ ಹರಿದು ತೋಡಿನಲ್ಲಿ ಹರಿದು ಹೋಗುವಂಥ ನೀರನ್ನು ಅಲ್ಲಿ ಮುದ್ದು ಮಾಡಿ ಆ ಥರದ ಒಂದು ವ್ಯವಸ್ಥೆಯು ಇರ್ತದೆ ಆದರೆ ಇವಾಗಿನ ದಿನಗಳಲ್ಲಿ ಅಂದರೆ ಮಳೆ ಕಡಿಮೆ ಆದುದರಿಂದ ಮಳೆ ಕಡಿಮೆ ಆದರೆ ನಮಗೆ ನೀರಿನ ಸಮಸ್ಯೆಗಳು ಬರ್ತದೆ ಹಾಗಾಗಿ ನಾವು ಇವಾಗ ನೀರು ನೀರನ್ನು ನಾವು ಹೆಚ್ಚಾಗಿ ಕಾಪಾಡಿಕೊಂಡು ಬಂದ್ರೆ ನಮಗೆ ತುಂಬ ಒಳ್ಳೆಯದಾಗಿರ್ತದೆ ಈಗ ನಾವು ನೀರನ್ನು ಅತಿಯಾಗಿ ಖರ್ಚು ಮಾಡಿದರೆ ನಮಗೆ ಅಂದರೆ ಈಗ ಒದಗಿ ಒಂದು ನಮಗೆ ಪಂಚಾಯಿತಿ ಕಡೆಯಿಂದ ಆಗಲಿ ಅಲ್ಲ ಬೇರೆ ಯಾವುದೇ ರೀತಿಯಿಂದ ಆಗಲಿ ನಿಮಗೆ ನೀರಿನ ಮೂಲವೇ ನಶಿಸಿ ಹೋದರೆ ನಮಗೆ ಅದು ಸಿಗುವುದು ಕಷ್ಟವಾಗ್ತದೆ ಈಗ ನಮ್ಮ ಊರಿಗೆ ನೀರಿಗೆ ಅಷ್ಟೊಂದು ಬರ ಇರುವುದಿಲ್ಲ ಅಂದರೆ ನಾವು ನಾವು ನಮ್ಮ ಪ್ರಕೃತಿಯನ್ನು ಕಾಪಾಡಿಕೊಂಡು ಬಂದರೆ ಆ ಆವಾಗ ಒಳ್ಳೆ ರೀತಿ ಮಳೆಯಾದರೆ ನಮಗೆ ನೀರಿಗೆ ಯಾವುದಾದರೂ ಸಮಸ್ಯೆ ಇರುವುದಿಲ್ಲ ಈಗ ನಮಗೆ ಹೆಚ್ಚಿನ ಸೌಲಭ್ಯಗಳು ನಮ್ಮ ಮನೆ ಮನೆಗೆ ಸರಕಾರವು ಮಾಡಿಕೊಟ್ಟಿತು ಕೊಟ್ಟಿದೆ ಹಾಗಾಗಿ ನಮಗೆ ಸಮಸ್ಯೆಗಳು ಇಲ್ಲದೆ ಇರುವುದಿಲ್ಲ ಆದರೆ ಆ ಸಮಸ್ಯೆಗಳಿಗೆ ಅವರು ನಾವು ನಾವು ಅವರಿಗೆ ಸ್ಪಂದಿಸಿದರೆ ಅವರು ನಮಗೆ ಸ್ಪಂದಿಸಿದರೆ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಬೋದು ಅಂತ ಹೇಳ್ಬೋದು